ನಾನು ಸ್ವಲ್ಪ ಮಲ್ಲೇಶ್ವರಂಗೆ ಹೋಗ್ಬೇಕಿತ್ತು ಪ್ಲೀಸ್ ಡ್ರಾಪ್ ಮಾಡ್ತೀರಾ ಎಷ್ಟಾಗ್ಬೋದು ಫೋನ್ಪೇ ಇಲ್ಲ ಚಿಲ್ಲರೆ ಕ್ಯಾಶ್ ಇದ್ದರೆ ಚಿಲ್ಲರೆ ಕೊಡ್ತೀನಿ ಅಥವಾ ಫೋನ್ಪೇ ಮಾಡಬೇಕಾ ಲೊಕೇಶನ್ ಬಂದು ಮಲ್ಲೇಶ್ವಂನಿಂದ ದಾಸರಳ್ಳಿ ಓಕೆನಾ ಬರ್ತೀರಾ ಮತ್ತು ಚೇಂಜ್ ಇದೆಯಾ ನಿಮ್ಮ ಹತ್ರ ಬೇಗ ಹೋಗಿ ಸ್ವಲ್ಪ ಟೈಮಾಗಿದೆ ಬೇಗ ಹೋಗ್ಬೇಕು ಎಂಟು ಗಂಟೆ ಆಯಿತು ಬೇಗ ಎಂಟರೊಳಗೆ ಇರಬೇಕಲ್ಲಿ ನಾನು